ಹಲೋ ನನ್ನ ಹೆಸರು ಭಾಗ್ಯಲಕ್ಷ್ಮಿ ನಾನು ಪ್ರತಿ ದಿನ ಡಯಟ್ ಅಂತ ಅಂದರೆ ಡಯಟ್ ಏನು ಅಷ್ಟು ಓವರಾಗಿ ಮಾಡೋಲ್ಲ ದಿನಾ ಊಟ ತಿನ್ನೋ ಆಹಾರನ ಕಟ್ಟು ನಿಟ್ಟಾಗಿ ಅಚ್ಚು ಕಟ್ಟಾಗಿ ಮಾಡ್ಕೊಂಡು ತಿಂತೀನಿ ಈಗ ಪ್ರತಿ ದಿನ ತಿನ್ನೋದನ್ನ ಡಯಟಲ್ಲಿ ನಾವು ತರಕಾರಿ ಹಣ್ಣು ಜೂಸು ಇವನ್ನೇ ಲಿಕ್ವಿಡ್ ಐಟಮನ್ನೆ ಕುಡಿತಾ ಬಂದರೆ ನಮಗೆ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಯಾವುದೇ ಆದ್ರೂ ಅದು ಡಯಟ್ ಜಾಸ್ತಿ ತಿನ್ ಡಯಟ್ ಜಾಸ್ತಿ ಮಾಡಬಾರ್ದು ಅದರಲ್ಲಿ ಆಹಾರವೂನು ಇರಬೇಕು ಲಿಕ್ವಿಡ್ ಐಟಮು ಇರಬೇಕು ಈವಾಗ ಹಸಿ ತರಕಾರಿಗಳೆಲ್ಲ ನಮಗೆ ನಮ್ಮ ಸುತ್ತಮುತ್ತಲೇ ಸಿಗ್ತಾಯಿರುತ್ತೆ ಪ್ರತಿದಿನ ಅದನ್ನು ತಿಂತಾ ನಾವು ಬೆಳಗ್ಗೆ ಎದ್ದು ಲಿಕ್ವಿಡ್ ತಗೊಂಡು ಆಮೇಲೆ ತಿಂಡಿ ತಿಂದು ನಂತರ ಒಳ್ಳೆ ಆಹಾರ ಒಳ್ಳೊಳ್ಳೆ ಆಹಾರ ಯಾವುದು ಅದನ್ನು ನೋಡ್ಕೊಂಡು ತಿನ್ನಬೇಕು ಈಗ ಡಯಟ್ ಅಂತ ಅಂದರೆ ಬರಿ ಸೊಪ್ಪು ತರಕಾರಿನೇ ತಿಂದ್ಕೊಂಡು ಅವುನ್ನೇ ಜೀವನ ಮಾಡೋದು ಅಲ್ಲ ನಮ್ಗೆ ಊಟವನ್ನು ಜೊತೆಗೆ ಜೊತೆಗೆ ಮಾಡಬೇಕು ಇದರಲ್ಲಿ ನಾವು ಸಮತೋಲನ ಆಹಾರದ ಜೊತೆಗೇ ನಾವು ಡಯಟ್ನ ಮಾಡಬೇಕು ಈಗ ಸಂಜೆ ಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ತಿಂತೀವಲ್ಲ ಅದರಲ್ಲಿ ಸೌತೆಕಾಯಿ ಹಸಿ ತರಕಾರಿ ಇವೆಲ್ಲ ಇದ್ದರೆ ಒಳ್ಳೆಯದು ಅವೆಲ್ಲ ಹಸಿ ತರಕಾರಿ ನಮ್ಮ ಸುತ್ತಮುತ್ತ ಯಾವಾಗ್ಲೂ ಸಿಗ್ತಾ ಇರುತ್ತೆ ಚೆನ್ನಾಗೂ ಇರುತ್ತೆ ಒಳ್ಳೆ ಎಲ್ತಿಗೆ ಒಳ್ಳೆ ಎಲ್ತಿಗೆ ಒಳ್ಳೇದು ಕೂಡ ಪ್ರತಿ ದಿನ ನಾವು ತಿನ್ನೋ ಆಹಾರದಲ್ಲಿ ಒಳ್ಳೊಳ್ಳೆ ತರಕಾರಿ ಸೊಪ್ಪು ಹಣ್ಣು ಈ ಹುರುಳಿ ಕಾಳು ಇವುನ್ನೆಲ್ಲ ಜೊತೆಗೆ ತಗೊಂಡು ಡಯಟನ್ನು ಒಂದನ್ನೇ ಮಾಡದೇನೆ ಪ್ರತಿದಿನ ನಾವು ಒಳ್ಳೆಯ ಆಹಾರನ ಮಾಡಬೇಕು ನಾವೂ ತರಕಾರಿ ಮತ್ತು ಇತರೆ ದವಸ ಧಾನ್ಯಗಳು ಸಿಗ್ತವೆ ನಮ್ಮ ಸುತ್ತಮುತ್ತ ಪ್ರ ಇತರೆ ದವಸ ಧಾನ್ಯಗಳೇನು ಹುರುಳಿ ಕಾಳು ಸಿಗುತ್ತೆ ಹೆಸ್ರು ಕಾಳು ಸಿಗುತ್ತೆ ಹುರುಳಿ ಕಾಳನ್ನ ಹಸಿದಾಗ ತಿನ್ನೋಕ್ಕಾಗಲ್ಲ ಹೆಸ್ರು ಕಾಳನ್ನ ನೆನೆಸ್ಬಿಟ್ಟು ಹಸಿದಾಗ ತಿನ್ಬೌದು ಹೆಸ್ರು ಬೆಳೆಯೂ ಸಹ ಹಸಿದಾಗ ತಿನ್ಬೌದು ಇವೂ ಹಸಿ ತರಕಾರಿ ಅಂತ ಅಂದರೆ ಸೌತೆಕಾಯಿ ತಿನ್ಬೋದು ಮತ್ತು ಸೌತೆಕಾಯಿ ಜೊತೆಗೆ ಅಣ್ಣಗಳು ಪ್ರತಿದಿನ ಸಿಗುವಂಥ ನಮಗೆ ಬಾಳೆ ಹಣ್ಣು ಆಗಿರ್ಬೋದು ಪಪ್ಪಾಯ ಹಣ್ಣು ಆಗಿರ್ಬೋದು ದಾಳಿಂಬೆ ಆಗಿರ್ಬೋದು ಇವುನ್ನೆಲ್ಲ ಜೊತೆಗೆ ಸೇರ್ಸ್ಕೊಂಡು ಮಿಕ್ಸ್ಡ್ ಫ್ರೂಟ್ ಸಲಾಡ್ ಥರನಾದ್ರೂ ತಿನ್ಬೋದು ಜೂಸ್ ಆದ್ರೂ ಮಾಡ್ಕೊಂಡು ತಿನ್ಬೋದು ಪ್ರತಿಯೊಂದನ್ನೂ ನಾವೂ ಪ್ರತಿನಿತ್ಯದ ಇದರಲ್ಲಿ ಡ್ರೈ ಫ್ರುಟ್ಸ್ ಆಗ್ಬೋದು ಅವನ್ನು ಜೊತೆ ಜೊತೆಗೆ ಪ್ರತಿಯೊಂದನ್ನು ತಗೊಳ್ಬೇಕು ಪ್ರತಿನಿತ್ಯದ ಆಹಾರದಲ್ಲಿ ನಮಗೆ ಡಯಟ್ ಹೇಗೆ ಇರಬೇಕು ಅಂತ ಅಂದರೆ ಈ ಕಡೆ ಆಹಾನುರು ಆಹಾರನೂ ಇರಬೇಕು ಲಿಕ್ವಿಡು ಇರಬೇಕು ಈಗ ನಮಗೆ ಡಯಟ್ ಅಂತ ನಾವು ಊಟ ಬಿಟ್ಟು ತರಕಾರಿನೆ ಮಾತ್ರ ತಿನ್ನಬಾರ್ದು ನಾವು ಸ ವಾ ಹಸಿ ಸೊಪ್ಪು ಎಲ್ಲ ಸೊಪ್ಪನ್ನ ಬೇಯಿಸಿಕೊಂಡು ಅದ್ರ ಸೂಪ್ ಮಾಡಿಕೊಂಡು ರಸವೂ ಕುಡಿಬೋದು ತರಕಾರಿನು ತಿನ್ಬೋದು ಮುನ್ನ ನಾವು ಪ್ರತಿ ನಿತ್ಯ ತಿನ್ನೋ ಆಹಾರದಲ್ಲಿ ಸುತ್ತ ಮುತ್ತ ನಮಗೆ ಹಸಿ ತರಕಾರಿ ಫ್ರೆಶಾಗಿ ಸಿಗುತ್ತೆ ಮತ್ತು ದವಸ ಧಾನ್ಯಗಳು ಅಂತ ಅಂದರೆ ಅವು ಹುರ್ಳಿ ಕಾಳು ಹೆಸ್ರು ಕಾಳು ಕಡಲೆ ಕಾಳು ತೊಗರಿ ಬೇಳೆ ಇವನ್ನೆಲ್ಲ ಫ್ರೂಟು ಆಮೇ ಹಸಿದು ಕಾಳು ಸಿಗುತ್ತೆ ವ ಅವೆಲ್ಲವನ್ನು ಫ್ರೂಟ ಮಿಕ್ಸಲ್ಲಿ ತಿನ್ಬೋದು ನಾವು ಡಯಟ್ ಅಂತ ಅಂದರೆ ಒಂದೇ ಒಂದು ಥರದ ವಸ್ತುಗಳನ್ನ ತಿಂದ್ಕೊಂಡು ಡಯಟ್ ಮಾಡೋದಲ್ಲ ಸಮತೋಲನ ಆಹಾರ ಇರಬೇಕು ನಮಗೆ ಪ್ರತಿದಿನ ಬೆಳಗ್ಗೆ ಎದ್ದರೆ ಒಂದು ಲೋಟ ಬಿಸಿ ನೀರು ಕುಡಿದರೆ ಮತ್ತು ಅದ್ರ ಜೊತೆಗೆ ಲಿಕ್ವಿಡ್ ಐಟಮು ಅಂಬಲಿ ಏನಾದ್ರೂ ತಿನ್ಬೋದು ಅಂಬಲಿ ತಿಂದು ಮತ್ತು ಒಂಬತ್ತು ಗಂಟೆ ಕರೆಕ್ಟಾಗಿ ತಿಂಡಿ ಟಿಫನ್ ಮಾಡಬೇಕು ಟಿಫನ್ ಮಾಡಿದ ನಂತರ ಮತ್ತು ಹನ್ನೆರಡು ಗಂಟೆಗೆ ಏನಾದ್ರೂ ಒಂದು ಚೂರು ಲೈಟಾಗಿ ಏನಾದ್ರೂ ಜೂಸೋ ಏನಾದ್ರೂ ಕುಡಿದ್ರೆ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಅಷ್ಟರೊಳಗೆ ಊಟ ಮಾಡಬೇಕು ಊಟ ಆದ ನಂತರ ನಾವೇನು ಮಾಡಬೇಕು

ಫ್ರೂಟ್ ಸಲಾಡನ್ನ ತಿಂದು ಆದ ನಂತರ ಸಂಜೆ ಟೈಮು ಆ ಏಳರಿಂದ ಎಂಟು ಗಂಟೆ ಒಳಗೆ ನಾವು ಏನಾದ್ರೂ ಒಂದು ಜೂಸೋ ಮಿಲ್ಕ್ ಈ ಥರ ಕುಡಿದು ಒಂಬತ್ತು ಗಂಟೆ ಇಂದ ಹತ್ತು ಗಂಟೆ ಒಳಗೆ ಊಟನ ಮಾಡಬೇಕು ಊಟ ಅಂದರೆ ಏನು ಇರಬೇಕು ಇಲ್ಲ ರೈಸ್ ಊಟ ಮಾಡ್ಬೋದು ಇಲ್ಲ ಮುದ್ದೆ ಊಟ ಮಾಡ್ಬೋದು ಇಲ್ಲ ಚಿಕನ್ ಸಾರು ಮಟನ್ ಸಾರು ಈ ಥರ ಏನಾದ್ರೂ ಒಂದು ಅಥ್ವಾ ತರಕಾರಿ ಸಾರೇ ಸೊಪ್ಪಿನ ಸಾರು ಈ ಥರ ನಾವು ಏನಾದ್ರೂ ಒಂದು ತಿನ್ಬೋದು ಎಲ್ಲ ಡಯಟೆ ಮಾಡ್ತಾ ಕೂತ್ಕೊಂಡ್ರೆ ಪ್ರತಿದಿನ ನಮ್ಗೆ ಆರೋಗ್ಯದಲ್ಲಿ ಸುಸ್ತು ಆಗುತ್ತೆ ತಲೆ ಸುತ್ತು ಬರುತ್ತೆ ಡಯಟ್ ಅಂತ ನಾವು ತಿಂಡಿ ತಿಂದನೆ ಹಸ್ಕೊಂಡು ಇದ್ದು ಉಪವಾಸ ಇದ್ದು ಆ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ಸಮತೋಲನ ಆಹಾರನ ಸೇವಿಸ್ಕೊಂಡು ಸೇವಿಸ್ಕೊಂಡು ಅದರಲ್ಲಿ ಯಾವುದೋ ಒಂದು ರೊಟ್ಟಿ ತಿಂತೀವಿ ಅದ್ರಲ್ಲಿ ಒಂದು ಎರಡು ಮೂರು ತಿನ್ನೋಕೆ ಹೋಗ್ಬಾರ್ದು ಅಥ್ವಾ ಒಂದು ಅಥ್ವಾ ಎರಡು ಈ ಥರ ರೊಟ್ಟಿನ ತಿನ್ನಬೇಕು ದೋಸೆಯೂ ಅಷ್ಟೆ ಒಂದು ಐದು ಆರು ತಿನ್ನೋಕ್ಕೋಗ್ಬಾರ್ದು ಎರಡು ತಿನ್ನಬೇಕು ಚಪಾತಿಯೂ ಅಷ್ಟೆ ಎರಡು ತಿನ್ನಬೇಕು ಅದ್ರ ಜೊತೆಗೆ ಸಮತೋಲನ ಆಹಾರ ಅಂತ ಅಂದರೆ ಎರಡು ಜ ಎರಡು ಚಪಾತಿ ಜೊತೆಗೆ ಪಲ್ಯವೂ ತಿನ್ನಬೇಕು ಪಲ್ಯ ಜೊತೆಗೆ ಒಂದು ಲೋಟ ನೀರು ಚೆನ್ನಾಗಿ ನೀರು ಕುಡಿಬೇಕು ದಿನದಲ್ಲಿ ನಾವು ಡಯಟ್ ಮಾಡುವಾಗ ಪ್ರತಿದಿನ ನೀರು ನಾವು ನೋಡಿ ನೀರು ಕುಡಿಯೋದು ಅಷ್ಟು ಮುಖ್ಯವಾಗಿರುತ್ತೆ ಪ್ರತೀಯೊಂದನ್ನೂ ಅಷ್ಟೇ ನಾವು ಯಾವುದನ್ನೂ ಇದನ್ನೂ ತಿನ್ನಬೇಕು ಇದನ್ನು ತಿನ್ನಬಾರ್ದು ಇದು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಅನ್ನಬಾರ್ದು ಡಯಟು ಡಯಟು ಡಯಟು ಅಂತ ಕೂತ್ಕೊಂಡ್ರೆ ಮನುಷ್ಯ ತಿನ್ನೋದು ಯಾವಾಗ ನಾವು ನೀರು ಕು ಕೆಲವೊಬ್ಬರು ಡಯಟ್ ಮಾಡ್ತಿದ್ದೀವಿ ಅಂತ ನೀರು ಕುಡಿಯೋದು ನಿಲ್ಲಿಸ್ತಾರೆ ನೀರು ಕುಡಿಯೋದು ನಿಲ್ಲಿಸಬಾರ್ದು ಹಾಲು ಕುಡಿಬೇಕು ಎಳನೀರು ಕುಡಿಬೇಕು ಮತ್ತು ಹಸಿ ತರ್ಕಾರಿಗಳು ಬರ್ತವೆ ಅವು ಫ್ರೂ ಹಸಿ ತರಕಾರಿಗಳನ್ನ ಹಚ್ಚಿ ಒಂದು ಚೂರು ಪೆಪ್ಪರ್ ಹಾಕಿ ಒಂದು ಚೂರು ಉಪ್ಪು ಹಾಕಿ ಅವನ್ನು ತಿನ್ಬೋದು ತಿಂದರೆ ಎಲ್ತಿಗೆ ಒಳ್ಳೆಯದು ಸೊಪ್ಪು ತರಕಾರಿ ಸೊಪ್ಪುಗಳ್ನೆಲ್ಲ ಬೇಯಿಸ್ಕೊಂಡು ಕಾಳು ಹಾಕಿ ಅದೂ ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು ಈ ಡಯಟಿಗೆ ನಾವು ಏನು ಮಾಡಬೇಕು ಅಂತ ಅಂದರೆ ಡೈಬರಿ ಡಯಟ್ ಡಯಟು ಡಯಟು ಅಂತ ಡಯಟನ್ನೆ ಮಾಡೋಕೆ ಹೋಗ್ಬಾರ್ದು ಊಟನ ಪ್ರತಿ ದಿನ ಚೆನ್ನಾಗಿ ಮಾಡಿ ಸಮತೋಲನವಾಗಿ ಆರೋಗ್ಯಕ್ಕೆಲ್ಲ ಸಹಾಯವಾಗುವಂಥದು ನಮಗೆ ಸುತ್ತಮುತ್ತ ತರ್ಕಾರಿಗಳು ಇರ್ತವೆ ನಾವು ಹಾಸನಲ್ಲಿ ಇರೋದರಿಂದ ಫ್ರೆಶ್ ಆಗಿ ತರಕಾರಿ ಸಿಗುತ್ತೆ ಫ್ರೆಶ್ ಆಗಿ ಕಾಳುಗಳೆಲ್ಲ ಸಿಗ್ತವೆ ಹಸಿ ಕಾಳುಗಳು ಸಿಗ್ತವೆ ಒಣ ಕಾಳುಗಳು ಸಿಗ್ತವೆ ಒಣ ಕಾಳುಗಳ್ನ ನಾವೇನು ಮಾಡ್ಬೋದು ಅಂದರೆ ರಾತ್ರಿ ಟೈಮ್ ನೆನೆಸಿ ಬೆಳಗ್ಗೆ ಎದ್ದು ಅವನ್ನು ಬೇಯಿಸ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ಬೋದು ಹಸಿ ತರಕಾರಿನು ಅಷ್ಟೇ ಕಾಳು ಜೊತೆ ಹಾಕಿ ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಸಲಾಡ್ ಮಾಡ್ಕೊಂಡು ತಿನ್ಬೋದು ಸೂಪ್ ಮಾಡ್ಕೊಂಡು ಕುಡಿಬೋದು ಡಯಟ್ ಅಂತ ಪ್ರತಿಯೊಂದನ್ನು ಮಾಡೋಕೆ ಹೋದ್ರೆ ನಮ್ಗೆ ಆಹಾರ ಆರೋಗ್ಯ ಕೆಡ್ಬೋದು ಕೆಲವು ಟೈಮು ಪ್ರತಿನಿತ್ಯ ನಾವು ಒಂದು ಒಳ್ಳೆಯ ಆರೋಗ್ಯ ಆಹಾರ ತಿನ್ನಬೇಕು ಬೆಳಗ್ಗೆ ಟೈಮು ರೊಟ್ಟಿ ತಿಂದರೆ ಚಪಾತಿ ತಿಂದರೆ ದೋಸೆ ತಿಂದರೆ ಮಧ್ಯಾಹ್ನ ಅನ್ನ ಸಾಂಬಾರು ತಿನ್ನಬೇಕು ರಾತ್ರಿ ಟೈಮು ಮುದ್ದೆ ಚಪಾತಿ ಈ ಥರದ್ದು ಏನಾದ್ರೂ ಊಟ ಮಾಡಬೇಕು ನಮ್ಮ ಊಟಕ್ಕೆ ಡೈಜೇಶನ್ ಆಗದೂ ಒಂದೊಂದು ಲೋಟ ಜೂಸು ಕುಡಿಬೇಕು ಈ ಕಡೆ ಡಯಟು ಮಾಡ್ದಂಗೆ ಇರಬಾರ್ದು ಊಟ ಅಂತ ಅಂದರೆ ಈ ಕಡೆ ಡಯಟೂ ಪೂರ್ತಿ ಡಯಟ್ ಮಾಡ್ತಿದ್ದೀನಿ ಡಯಟ್ ಮಾಡ್ತಿದ್ದೀನಿ ಅಂತ ಊಟ ಎಲ್ಲ ನಿಲ್ಲಿಸಬಾರ್ದು ಡಯಟ್ ಜೊತೆಗೆ ಲಿಕ್ವಿಡ್ ಆಹಾರವೂ ಇರಬೇಕು ಸಮತೋಲನವಾಗಿ ನಾವು ಊಟ ಅನ್ನ ಚಪಾತಿ ಮುದ್ದೆ ಇದನ್ನೂ ತಿನ್ನಬೇಕು ಡಯಟ್ ಮಾಡ್ಕೊಂಡು ಡಯಟ್ ಮಾಡ್ಕೊಂಡು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಅದು ಎಲ್ತಿಗೆ ಒಳ್ಳೇದು ಅಲ್ಲ ನಾವು ಡಯಟ್ ಮಾಡ್ಕೊಂಡು ನಮಗೆ ನಿಶಕ್ತಿ ಆದರೆ ನಮಗೆ ಸರಿಯಾಗಿ ಆಗೋಲ್ಲ ಅದು ನಿಶಕ್ತಿ ನಮಗೆ ಕುಂದುತ್ತೆ ದೇಹದಲ್ಲಿ ಡಯಟ್ ಮಾಡ್ಕೊಂಡು ಎಲ್ಲ ಅಂಶಗಳು ಸಿಗ್ತಾ ಹೋದ್ರೆ ನಮಗೆ ಸುಸ್ತು ಆಗೋದು ಗ್ಯಾರಂಟಿ ತಲೆ ಸುತ್ತಿ ಬೀಳ್ತೀವಿ ಬರೀ ಲಿಕ್ವಿಡ್ ಐಟಮೇ ದೇಹದಲ್ಲಿ ಇದ್ದರೆ ದೇಹಕ್ಕೆ ಗಟ್ಟಿ ಅಂಶವೂ ಇರಬೇಕು ಪ್ರತಿ ಒಂದು ಹಸಿ ತರಕಾರಿ ಈ ಇತರೆ ಕಾಳು ಹುರುಳಿ ಕಾಳು ಹೆಸ್ರು ಕಾಳು ಕಡಲೆ ಕಾಳು ಇವೆಲ್ಲವೂ ಮಿಶ್ರಣ ಆಗಬೇಕು ಇದ್ರು ಜೊತೆಗೆ ಡ್ರೈ ಫ್ರೂಟ್ಸು ಇಂಪಾರ್ಡೆಂಟು ನಾವು ಊಟದ ಮಧ್ಯೆ ಅಥ್ವಾ ಊಟ ಆದ್ಮೇಲೆ ಆಗಾಗ ಬಾಯಿ ಆಡ್ಕೊಂಡು ಏನಾದ್ರೂ ಸಮ್ ಸ್ನ್ಯಾಕ್ಸು ತಿನ್ಬೌದು ಯಾಕೆ ಆಗೋಲ್ಲ ತಿನ್ನಬೇಕು ನಮಗೆ ಡಯಟು ಡಯಟು ಅಂತ ನಾವು ಕರೆದಿದ್ದು ಉರ್ದಿದ್ದು ಎಲ್ಲ ಎಲ್ಲನೂ ಆರೋಗ್ಯಕ್ಕೆ ಯಥೇಚ್ಛವಾಗಿ ತಿನ್ನೋಕ್ಕಾಗ್ಲಿಲ್ಲ ಅಂತ ಅಂದ್ರೂ ಆಗಾಗ ಆಗಾಗ ಒಂದು ಸ್ವಲ್ಪ ಲೈಟಾಗಿ ಆದ್ರೂ ತಿನ್ನಬೇಕು ತೀರ ಎಲ್ಲನೂ ಓವರಾಗಿ ಕರ್ದಿದ್ದು ತಿನ್ನೋಕ್ಕಾಗ್ಲಿಲ್ಲ ಅಂದ್ರೂ ಲಿಮಿಟಾಗಿ ತಿಂದ್ಕೊಂಡು ನಮ್ಮ ಆರೋಗ್ಯನ ನಾವುವ್ ಕಾಪಾಡ್ಕೊಳ್ಬೇಕು ಅದನ್ನು ತಿನ್ನೋಲ್ಲ ಇದನ್ನು ತಿನ್ನೋಲ್ಲ ನಾವು ಡಯಟ್ ಮಾಡ್ತೀವಿ ಅಂತ ಡಯಟಲ್ಲೆ ಇರಬಾರ್ದು ನಮಗೆ ದೇಹಕ್ಕೆ ಎಷ್ಟು ಬೇಕೋ ಮತ್ತು ಬೆಳಗ್ಗೆ ತಿಂಡಿ ಬೆಳಗ್ಗೆ ಏನಾದ್ರೂ ಒಂದು ಲೋಟ ಖಾಲಿ ಹೊಟ್ಟೆಗೆ ಒಂದು ಲೀಟ್ರು ಒಂದು ಒಂದು ಲೋಟ ನೀರು ಕುಡಿದ್ರೆ ಆಮೇಲೆ ತಿಂಡಿ ತಿಂದು ಆಮೇಲೆ ಮಧ್ಯಾಹ್ನ ಏನಾದ್ರೂ ಲಿಕ್ವಿಡ್ ಐಟಮ್ ತಗೊಂಡು ಆನಂತರ ಊಟ ಮಾಡಿ ಆನಂತರ ಸಾಲಿಡ್ ಏನಾದ್ರೂ ತರಕಾರಿ ಹಸಿ ತರಕಾರಿನೋ ಏನಾದ್ರೂ ಸಮ್ ಸ್ನ್ಯಾಕ್ಸ್ ತಿಂದು ರಾತ್ರಿ ಟೈಮ್ ಊಟ ಮಾಡಿದರೆ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಬೋದು ಅದುವೇ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ನಾವೂ ಉತ್ತಮವಾದ ಆಹಾರ ಸೇವಿಸಿ ನಮಗೆ ನಮ್ಮಆರೋಗ್ಯನ ನಾವೇ ಕಾಪಾಡ್ಕೊಳ್ಬೇಕು ಇಷ್ಟನ್ನು ಇಷ್ಟನ್ನು ನಾನು ಡಯಟ್ ಮಾಡದೇನೆ ನನ್ಗೆ ಒಳ್ಳೆಯ ಆಹಾರನ ತಿಂದು ನನ್ನ ಆರೋಗ್ಯನ ನಾನು ಕಾಪಾಡ್ಕೊಳ್ಳೋಕ್ಕೆ ನಾನು ಇಷ್ಟ ಪಡ್ತೀನಿ ಇದು ಇತ್ತೀಚೆಗೆ ಹಸಿ ಕಾಳುಗಳು ಅಂದರೆ ಬೆ ನೆನೆಸಿ ಒಣಗ್ಸಿದು ಮೊಳ್ಕೆ ಕಾಳಿನಲ್ಲಿರುವ ಪೋಷ್ಟಿಕಾಂಶಗಳು ನಮಗೆ ಒಳ್ಳೆ ಶಕ್ತಿನ ಕೊಡುತ್ತೆ